ನಮಸ್ಕಾರ ಸರ ಹೌದು ಸರ ಬೈಕ್ ರೆಂಟ್ ಮೇಲೆ ಕೊಡ್ತಿವಿ ಸರ್ ನಾವು ಹಾಂ ಸರ ಸರ್ ನಿಮ್ಮ ಬೈಕ್ನು ಯಾವ್ದು ಸೆಲೆಕ್ಟ್ ಮಾಡಿದಿರಿ ಆ ಅದ್ರ ಮೇಲೆ ರೆಂಟ್ ಇರ್ತೈತೆ ಸರ ಸ್ಪ್ಲೆಂಡ್ರ್ ಡಿಯೋ ಹಾಂ ಇದೆ ಸರ್ ಬಜಾಜ್ ಪ್ಲಾಟಿನ ಇದೆ ಸರ ಬಜಾಜ್ ಪಲ್ಸರ್ ಇದೆ ಹೌದು ಸರ ವ ಮೈಲೇಜ್ ಚಲೋ ರೀ ಐತೆ ಸರ ಸರಾ ಪರ್ ಡೇ ಸರ ಫೈ ಹಂಡ್ರೆಡ್ ಇರ್ತೈತೆ ರೀ ಹಾಂ ಸರ್ ಹೌದು ಸರಾ ನಿಮಗೆ ಅಷ್ಟೇ ನಿಮಗೆ ಒಂದು ಎರಡುನೂರು ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ ಸರ ಮುನ್ನೂರು ರೂಪಾಯಿ ಆಗುತ್ತೆ ಸರ್ ಹೌದ್ ಸರ ಮುನ್ನೂರು ರೂಪಾಯಿ ಆಗುತ್ತೆ ಸರ ಏ ಇಲ್ಲ ಸರ್ ಮುನ್ನೂರು ರೂಪಾಯಿ ಕೆಳಗೆ ಆಗೋದಿಲ್ಲ ಸರ ನೀವು ಒಂದು ತಿಂಗ್ಳ ಮಟ್ಟಿಗೆ ಅಂದಿರಿ ಆಮೇಲೆ ನಿಮ್ಮ ಡೊಕ್ಯುಮೆಂಟ್ಸ್ ಎಲ್ಲ ಸಬ್ಲಿಮೆಟ್ ಮಾಡಬೇಕಾಗತ್ತೆ ಸರ ಹಾಂ ಹೌದು ಸರ ನಿಮ್ದು ಅದು ಗಾಡಿ ಲೈಸೆನ್ಸ್ ಸರ ಆಧಾರ್ ಕಾರ್ಡ ಹಾಂ ಎಲ್ಲ ಸಬ್ಲಿಮೆಂಟ್ ಮಾಡ್ಬೇಕು ಸರ್ ನೀವು ಆಮೇಲೆ ನಿಮ್ಗೆ ಬೈಕ್ ಸಿಗತ್ತೆ ಸರ ಹೌದಾ ಜರಾಕ್ಸ್ ಇದೆಯಾ ಸರ ಹಾಂ ಸರ ಹಾಂ ಲೈಸೆನ್ಸ್ ಇದೆಯಾ ಸರ್ ಹಾಂ ಲೈಸೆನ್ಸೂ ಇಲ್ಲ ಅಂದ್ರೆ ಸರ್ ಹೇಗೆ ಕೊಡೋದು ಇಲ್ಲ ಸರ್ ಲೈಸೆನ್ಸ್ ಇರ್ಬೇಕು ಅಲ್ಲರೀ ಸರ ಲೈಸೆನ್ಸ್ ಇದ್ರೆ ನಾವು ಗಾಡಿ ಕೊಡ್ತೀವಿ ಇಲ್ಲಾಂದ್ರೆ ಪೊಲೀಸ್ರು ಹಿಡ್ದ್ರು ಅಂದರೆ ನಮಗೂ ಫೈನ್ ಬೀಳ್ತದಲ್ಲ ಸರ್ ಹಾಂ ಓಕೆ ಸರ್ ಹಂಗ್ ಮಾಡಿರಿ ಸರ ಹಂಗ್ ಮಾಡಿರಿ